ಹಾಂ ಹೇಳಿ ಯಾರಿದು

ಹಲೋ ಯಾರು ಹಾಂ ಹೇಳಿ ಹಾಂ ಹೇಳಿ ಹಾಂ ಯಾವ್ಯಾವ್ದು ಬೇಕಿತ್ತು ಹಾಂ ಯಾವುದು ಅಂತ ಹೇಳಿಬಿಟ್ರೆ ನಾವು ತೊಗೊ ಹೇಳ್ತಿದ್ವಿ

ಇಲ್ಲ ಹೇಳಿ ನಾ ಬರ್ಕೊಳ್ತಾ ಇದ್ದೀನಿ ಹಾಂ ಓಕೆ ಹಾಂ ಹೌದು ಓಕೆ ಮತ್ತು ಹಾಂ ಓಕೆ ಹಾಂ ಅಡ್ಡಿಯಿಲ್ಲ ಮತ್ತು ಕ್ಯಾಬೇಜ್ ಏನಾದರೂ ಬೇಕಿತ್ತ ಕ್ಯಾಬೇಜ್ ಆಗಿ ಕ್ಯಾಬೇಜು ಕ್ಯಾರೇಟು ಹಾಂ ಆಯಿತು ಹಾಂ ಇದು ಸಾಕಾ ಟೋಟಲ್ ಅಮೌಂಟ್ ಹೇಳ್ಬಿಡ್ಲ ಇಲ್ಲ ಇಲ್ಲ ಹೇಳ್ತಿನಿ ಅಮೌಂಟ್ ಹೇಳ್ ಹೇಳ್ತಿನಿ ಕೇಳ್ಕೊಬಿಡಿ ಈಗ ನಾನು ಟೋಟಲ್ ಆಗಿ ಒಂದು ಏಳು ಸಾವಿರ ರುಪಾಯಿ ಆಗುತ್ತೆ ಇದು ಕಡಿಮೆ ಮಾಡಿ ಇಷ್ಟು ತಗೊ ಮಾಡಿದ್ದೀವಿ ಮೇಡಮ್ ಇನ್ನೂ ಎಷ್ಟು ಕಡಿಮೆ ಮಾಡ್ಬೋದು ಇಲ್ಲ ಇಲ್ಲ ನಾವು ಡೈರೆಕ್ಟಾಗಿ ತಂದಿದ್ದರೆ ಆಗ್ತಿತ್ತೇನೊ ನಾವು ಈಗ ರೈತರಿಂದ ತಗೊಂಡು ಬರ್ತೀವಿ ಈಗ ಮೀಡಿಯೆಟ್ರಿಗೆ ಮತ್ತು ಕೊಡ್ಬೇಕು ಈಗ ನಾವು ಆಗೋಲ್ಲ ಮೇಡಮ್ ಒಂದು ಇನ್ನೂರು ರುಪಾಯಿ ಬಿಡ್ಬೋದು ಹೆಚ್ಚೆಂದರೆ ಆಯಿತು ನಿಮಗೂ ಬೇಡ ನಮಗೂ ಬೇಡ ಒಂದು ಆರು ಸಾವಿರದ ಐನೂರು ಹಾಕ್ಲಾ ಹಾಂ ಆಯಿತು ಎಲ್ಲಿ ಅಮ್ಮ ಹೋಮ್ ಡೆಲಿವೆರಿಯ ಆದರೆ ಖರ್ಚು ಆಗುತ್ತೆ ನೋಡಿ ಹೋಮ್ ಡೆಲಿವರಿಗೆ ಹಾಂ ಆಯಿತು ಆಯಿತು ಒಂದು ಇನ್ನೂರು ರುಪಾಯಿ ರಿಕ್ಷಾಕ್ಕೆ ಕೊಟ್ರೆ ಸಾಕು ನೀವೇ ಕೊಡಿ ನಾವು ಕೊಡೋದಿಲ್ಲ ನೀವು ಕಳ್ಸಿದ್ರು ಆಗುತ್ತೆ ನೀವು ಕಳ್ಸಿದ್ರು ಆಗುತ್ತೆ ರಿಕ್ಷಾನ ಹಾಂ ಹೇಳಿ ಹೇಳಿ ಹಾಂ ಹಾಂ ಸಭಾ ಭವನಕ್ಕೆ ತಂದ್ಕೊಟ್ರೆ ಆಯಿತಲ್ವ ಹಾಂ ಆಯಿತು ಹಾಂ ಆಯಿತು ಆಯಿತು ತಂದ್ಕೊಡ್ತೀವಿ ಇಲ್ಲ ಇಲ್ಲ ಆಯಿತು